ನಾವು ಈ ಪ್ರದೇಶ ಅಂದರೆ ಉತ್ತರ ಕರ್ನಾಟಕದ ಬಗ್ಗೆ ನಾವು ಜಾನಪದ ಹಾಡುಗಳು ಹೆಚ್ಚಾಗಿ ನಮ್ಮಲ್ಲಿ ಕಂಡು ಬರುತ್ತವೆ ನಮ್ಮಲ್ಲಿ ಸಾಕಷ್ಟು ಸಾಹಿತಿಗಳಿದ್ದಾರೆ ಸಾಕಷ್ಟು ಹಾಡುಗಾರರಿದ್ದಾರೆ ಮತ್ತು ಸಾಕಷ್ಟು ರಚನಕಾರರಿದ್ದಾರೆ ಸಂಗೀತಗಾರರಿದ್ದಾರೆ ಈಗ ಇತ್ತೀಚಿನ ದಿನಗಳಲ್ಲಿ ಸೋಷಲ್ ಮೀಡಿಯಾದಲ್ಲಿ ಸುಮಾರು ನಮ್ಮ ಜಾನಪದ ಹಾಡುಗಳು ಬೆಳಕಿಗೆ ಬರ್ತಾ ಇದಾವೆ ಅದನ್ನು ಗುರುತಿಸಿ ಒಂದು ರಿಯಾಲಿಟಿ ಶೋಗಳಲ್ಲಿ ಅವರನ್ನು ಕರೆಸಿ ಅವರಿಗೆ ಅವಕಾಶ ಕೊಟ್ಟು ಉತ್ತಮ ವೇದಿಕೆಯನ್ನು ಮಾಡಿಕೊಡುವ ಮುಖಾಂತರ ಒಂದು ಸೋಷಲ್ ಮೀಡಿಯಾಗಳು ಕೆಲಸ ಮಾಡ್ತಾ ಇದಾವೆ ಜಾನಪದ ಹಾಡುಗಳು ಮುಖ್ಯವಾಗಿ ನಮ್ಮ ಉತ್ತರ ಪ್ರದೇಶದಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಅವು ಉತ್ಪತ್ತಿಯಾಗತ್ತವೆ ಅಂದರೆ ಸಿನ್ಮಾ ಹಾಡುಗಳನ್ನು ಜಾನಪದ ಹಾಡಿನ ಶೈಲಿಗಳಲ್ಲಿ ಹಾಡುವ ಮುಖಾಂತರ ಜನರ ಮನಗಳನ್ನು ಗೆಲ್ಲುವುದು ಮತ್ತು ಜನರಿಗೆ ಉತ್ತಮ ಸಂದೇಶ ನೀಡುವುದ್ರ ಬಗ್ಗೆ ಒಂದು ಹಾಡಿನ ಶೈಲಿಯಲ್ಲಿ ಒಂದು ಸಮಾಜ ಒಂದು ಎಚ್ಚರಗೊಳಿಸುವ ಕೆಲಸವನ್ನು ಮಾಡ್ತದೆ ಜಾನಪದ ಹಾಡುಗಳು ಅಂತಂದರೆ ಜಾನ ಅಂದ್ರೆ ಜನರಲ್ಲೇ ಹುಟ್ಟುವಂಥ ಹಾಡುಗಳು ಜಾನಪದ ಹಾಡುಗಳು ಜನರು ಇರತಕ್ಕಂಥ ಪ್ರತಿನಿತ್ಯ ನಡುವಳಿಕೆಗಳ ಮತ್ತು ನಡುವೆ ನಡಿತಕ್ಕಂಥ ಕೆಲವು ಸಂದರ್ಭಗಳು ಕೆಲವು ಹಾಶ್ಯಾಸ್ಪದ ಸಮಯಗಳು ಕೆಲವು ನೆಡಿತಕ್ಕಂಥ ಘಟನೆಗಳ ಬಗ್ಗೆ ಈ ಜಾನಪದ ಹಾಡುಗಳಲ್ಲಿ ಜಾಸ್ತಿಯಾಗಿ ನಾವು ಕಾಣಬೋದು ಜಾನಪದ ಹಾಡುಗಳ ಬಗ್ಗೆ ನಮಗೆ ತಿಳಿಯಬೇಕಾದರೆ ನಾವು ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒಲವು ಕೊಡಬೇಕು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ಜಾನಪದ ಹಾಡುಗಳು ಈಗ ನಿಮಗೆ ಕಂಡುಬರುತ್ತವೆ ಅಲ್ಲಿ ಹಾಡುಗಳು ಕೇಳುವುದರಿಂದ ಅದ್ರಲ್ಲಿ ಉತ್ತಮವಾದಂಥ ಸಂದೇಶಗಳು ನಿಮಗೆ ತಿಳಿಸಲು ಸಾಧ್ಯ ಎನ್ನುವುದು ಈ ಜನ ಈ ಪ್ರದೇಶದ ಜಾನಪದ ಹಾಡುಗಳ ಒಂದು ವೈಶಿಷ್ಟ್ಯ